ಹಲೋ ಹೇಳಿ ನಾನೇ ನಾನೇ ಮಾತಾಡ್ತಿರೋದು ಹೇಳಿ

ನಿಮ್ಮ ಹ್ಞೂ ಹ್ಞೂ

ನಿಮ್ದು ಹಾಗೆ ಅವತ್ತು ಪೇಶಂಟ್ ನಂಬರು ಕೊಟ್ಟಿರ್ತೀನಿ ಹೇಳಿ ಚೆಕ್ ಮಾಡ್ತೀನಿ ಇನ್ನೊಂದು ಸರ್ತಿ ನಿಮ್ಗೆ ಯಾವ್ದ್ ಕೊಟ್ಟಿದ್ದೆ ಟ್ಯಾಬ್ಲೆಟ್ ಅಂತ ನೋಡ್ತೀನಿ ಒಂದು ನಿಮಿಷ ನಿಮ್ಮ ಪೇಶಂಟ್ ನಂಬರ್ ಹೇಳಿ ಹಂಗೆ

ಹಾಂ ಹಾಂ ಹಾಂ ಹಾಂ ಸರಿ ಹಾಗೇ ಇರಿ ಒಂದು ನಿಮಿಷ ಹೇಳ್ತೀನಿ ಇರಿ ಇರಿ ಒಂದು ನಿಮಿಷ ಒಂದು ನಿಮಿಷ ನೋಡ್ತೀನಿ ಅದೇ ಇವಾಗ ಸದ್ಯಕ್ಕೆ ಅದೆಲ್ಲ ಬೇಡ ನಾನು ಇನ್ನೊಂದು ಟ್ಯಾಬ್ಲೆಟ್ ಬರ್ಕೊಡ್ತೀನಿ ನಿಮಗೆ ವಾಟ್ಸಪ್ ಮಾಡ್ತೀನಿ ಅದನ್ನು ನೋಡಿ ಇವಾಗ ನೀವು ತಗೊಂತಿರೋ ಟಾನಿಕ್ನ ಎತ್ಬಿಡಿ ಬೇಡ ಅದು ಇವಾಗ ಅ ಬಿಟ್ಟು ನಾನು ಬೇರೆ ಇನ್ನೊಂದು ಟಾನಿಕ್ ಕೊಡ್ತೀನಿ ಮತ್ತು ನಾಲ್ಕು ಟ್ಯಾಬ್ಲೆಟ್ ಬರ್ದು ಕೊಡ್ತೀನಿ ನೋಡಿ ಅದು ಚೆನ್ನಾಗಿರತ್ತೆ ಇವಾಗ ಅದನ್ನ ತೊಗೊಂಡ್ರೆ ಕಮ್ಮಿ ಆಗುತ್ತೆ ಪಕ್ಕ ಕಮ್ಮಿ ಆಗುತ್ತೆ ಒಂದು ಬಂದು ನಮ್ಮ ಕ್ಲಿನಿಕ್ಗೆ ಬಂದು ಇನ್ನೊಂದು ಮೂರು ಇಂಜೆಕ್ಷನ್ ಹಾಕ್ಸ್ಕೊಳ್ಳಿ ಮೂರು ಇಂಜೆನ್ ಹಾಕ್ಸ್ಕೊಂಡು ಡೈಲಿ ಮೂರು ಮೂರು ಇಂಜೆಕ್ಷನ್ ಹಾಕ್ಸ್ಕೊಂಡು ನಾಲ್ಕನೆ ದಿನಕ್ಕೆ ನೀವೊಂದು ಒಂದು ಡ್ರಿಪ್ಸ್ ಹಾಕ್ಸ್ಕೊಂಡ್ರೆ ಸರಿ ಹೋಗ್ಬಿಡುತ್ತೆ ಕೊಡ್ತೇವೆ ಕೈಗೆ ಕೈಗೆ ಏನಂಥ ಹೆದ್ರಿಕೊಳ್ಳ ಅವಶ್ಯಕತೆ ಇಲ್ಲಿ ಎಲ್ಲ ಚೆನ್ನಾಗಿ ಮಾಡ್ತಾರೆ

ಆಂ ಸರಿ ಬಂದ್ಬಿಟ್ಟು ಫೋನ್ ಮಾಡಿ ಆಂ ಸರಿ ತ್ಯಾಂಕ್ ಯೂ